ಈಗ ನಮಗೆ ಗೋರ್ಮೆಂಟಿಂದ ಸಿಗು ಸಿಗುವ ಸೇವೆಯ ಬಗ್ಗೆ ನಾನು ಒಂದು ಹೇಳ್ತಾಯಿದ್ದೇನೆ ಅಂದರೆ ಗೋರ್ಮೆಂಟಿಂದ ಸಿಗುವ ಸೇವೆ ಈಗ ಈಗ ಕೆಲವರಿಗೆ ಒಂದು ಪಾಪ ಅತ್ಯಂತ ಪಾಪದವರಿರ್ತಾರೆ ಅವರಿಗೆ ಕೂಡ ಒಂದು ಹೆಚ್ಚಿನ ಒಂದು ಅವರಿಗೆ ಇದು ಇರಬೇಕು ಅಂದರೆ ಅವರಿಗೆ ಕೂಡ ತುಂಬ ಖರ್ಚಾಗುವ ಒಂದು ಯಾವುದೇ ಒಂದು ರೋಗ ಬರ ಬಂದಿರ್ಬೋದು ಆ ಸಮಯದಲ್ಲಿ ಅವರಿಗೆ ಅವರ ಒಂದು ಶ ಆರೋ ಆರೋಗ್ಯ ಅವರು ಸೇವೆ ಪಡೆಯಬೇಕಾದರೆ ಅವರಿಗೆ ನೀವು ಗೋರ್ಮೆಂಟಿಗೆ ಹೋಗಿ ಹಾಗೆಲ್ಲ ಹೇಳ್ತಾರೆ ಆದರೆ ಹೇಳುವಾಗ ನಾವು ಆ ಗೋರ್ಮೆಂಟಿಂದ ಒಂದು ಅಲ್ಲಿಯ ಒಂದು ವ್ಯವಸ್ಥೆ ಕೂಡ ಸರಿಯಾಗಿರಬೇಕು ನ ತುಂಬ ಅವರು ನೋಡಿ ಅವರಿಗೆ ಸಹ ಒಂದುಸಲ ಬೇಸರ ಆಗುವ ಒಂದು ಒಂದು ಬರ್ತದೆ ಅಂದರೆ ನಮಗೆ ಹನ ಇಲ್ಲ ಹನ ಇದ್ದರೆ ನಾವು ಪ್ರೈವೇಟಲ್ಲಿ ಹೋಗಿ ಒಂದು ಸ್ವಲ್ಪ ಎಲ್ಲ ಒಂದು ಇದುಮಾಡ್ಬೋದಿತ್ತು ಅಂತ ಒಂದು ಅವರ ಭಾವನೆ ಬರ್ಬ ಬರ್ತದೆ ಹಾಗೆಯೇ ಆ ರೀತಿ ಆಗಬಾರ್ದು ಅಂದರೆ ನನ್ನದು ಅನಿಸಿಕೆ ಅಂದರೆ ಗೋರ್ಮೆಂಟಿಂದ ಒಂದು ಅಲ್ಲಿ ಕೂಡ ಯಾವ ಎಲ್ಲಾ ಸೇವೆಗಳು ಅಲ್ಲಿ ಸಹ ಆ ಆ ಪ್ರೈವೇಟಲ್ಲಿರುವಂತಹ ಸೇವೆಗಳೆಲ್ಲ ಗೋರ್ಮೆಂಟಲ್ಲಿದ್ದು ತುಂಬ ಅವರಿಗೆ ಕೂಡ ಒಂದು ಸ್ವಲ್ಪ ಇದಾದರೆ ನಮ್ಮ ನಮಗೆ ಕೂಡ ಅದೊಂದು ಒಳೆಯ ರೀತಿಯ ಒಂದು ಇದಾಗ್ತದೆ ಅಂತ ಎಣಿಸುವುದು ನಾನು ಅಂದರೆ ಯಾಕೆಂದರೆ ಈಗ ಕೆಲವರು ಹೇಳ್ತಾರೆ ಗೋರ್ಮೆಂಟಿಂದ ಎಂಥ ನಮಗೆ ಅಲ್ಲಿಗೆ ಕೆಲವರು ಹಾಗೇ ಹೇಳ್ತಾರೆ ನನ್ನದು ಇದು ಮಾಡುವುದಲ್ಲ ಅಂದರೆ ನಮಗೆ ಅಲ್ಲಿಗೆ ಹೋದ್ರೆ ಹೆದರಿಕೆ ಆಗ್ತದೆ ಅಲ್ಲಿಂದ ಇನ್ನು ನೀವು ಆಚೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಕಲಿಸ್ತಾರೆ ಇಲ್ಲಿ ಇಲ್ಲಿ ಅದಿಲ್ಲ ಅದು ಮಿಷಿನ್ನಿಲ್ಲ ಇದು ಮಿಷಿನ್ನಿಲ್ಲ ಅಂತ ಈ ರೀತಿಯೆಲ್ಲ ಆಗಬಾರ್ದು ಅಂದರೆ ಅಲ್ಲಿ ಒಂದು ಒಳ್ಳೆಯ ಇಲ್ಲಿ ಕೊಡುವಂತಹ ಅಂದರೆ ಪ್ರೈವೇಟಲ್ಲಿ ಎಂಥ ಅವರಿಗೆ ಸಿಗುವ ಸಿಗ್ತದೆ ಈಗ ಪ್ರೈವೇಟಲ್ಲಿ ಹೋಗುವವರಿಗೆ ಹಾಗೆ ಆ ರೀತಿಯೆಲ್ಲ ಸವಲತ್ತುಗಳು ಅಲ್ಲಿ ಇದ್ದರೆ ಅವರಿಗೆ ಎಂತ ಹೇಳ್ಲಿಕ್ಕಿಲ್ಲ ಅವರು ಕೂಡ ಒಂದು ಆ ರೀತಿಯಾಗಿ ಅವರೊಂದು ಮ ಔಷಧಿಯನ್ನು ಪಡೆದುಕೊಂಡು ಅವರ ಆರೋಗ್ಯವನ್ನು ಕಾಪಾಡ್ಬೋದು ಹಾಗೇ ತುಂಬ ಈಗ ಗೋರ್ಮೆಂಟಲ್ಲಿ ಸವಲತ್ತೆಲ್ಲ ಇದೆ ಅಂತ ಅಲ್ಲಿ ಹೋಗ್ತಾರೆ ಹೋಗಿ ಅದು ತನ್ನಿ ಇದು ತನ್ನಿ ಅಲ್ಲಿ ಕೆ ಈಗಿನ ಒಂದು ಇದರಲ್ಲಿ ಅಲ್ಲಿ ಹೋಗಿ ಅದು ನೀವು ಇದು ಮಾಡಿ ಮತ್ತೆ ಅವರೇ ಅಲ್ಲಿಯೇ ಕಳಿಸ್ತಾರೆ ಅಲ್ಲಿ ಕಳಿಸ್ತಾರೆ ಅಂತ ಹೇಳ್ತಾರೆ ಅಂದರೆ ಬೇರೆ ಕಡೆ ಎಲ್ಲಿ ಹೋಗ್ಬೇಕು ನಿಮಗೆ ಅಲ್ಲಿ ಕಳಿಸ್ತಾರೆ ಅಂತ ಆ ರೀತಿಯೆಲ್ಲ ಉಂಟು ಈ ಸಮಸ್ಯೆಯಿಂದ ಅಂದರೆ ಪಾಪದವರು ಇಲ್ಲಿ ಆಚೆ ಈಚೆ ಓಡಾಡುವುದಕ್ಕೆ ಅವರೊಂದು ಏನಾದರೂ ಬೇರೆ ವ್ಯವಸ್ಥೆ ಅಲ್ಲಿಯೇ ಇದ್ದರೆ ಎಲ್ಲ ಅಂದರೆ ಒಳ್ಳೆಯ ರೀತಿಯನ್ನು ಆರೋಗ್ಯ ಅಂದರೆ ಮಕ ಅವರಿಗೆ ಈಗ ಒಂದು ಒಂದು ಆರೋಗ್ಯವಂತ ಆರೋಗ್ಯ ಇಲ್ಲದವರಿಗೆ ನಾವೊಂದು ಸ್ವಲ್ಪ ಒಳ್ಳೆಯ ಮಾತು ಪ್ರೀತಿಯ ಮಾತನ್ನು ಆಡಿ ಅದು ಕಳಿಸಿದರೆ ಅದು ಆ ಎಂಥ ಹೇಳ್ತಾರೆ ಆ ಅದು ಅರ್ಧ ನಮ್ಮದು ಇದು ಆರೋಗ್ಯ ಉಂಟಲ್ಲ ಸರಿಯಾದ ಹಾಗೆ ಆಗ್ತದೆ ಈಗ ನಾವು ನನ್ನ ಅನುಭವ ಪ್ರಕಾರ ನಾನು ಕೂಡ ಕೆಲವು ಆಸ್ಪತ್ರೆ ಅಂದರೆ ಇದಕ್ಕೆ ಹೋಗುವಾಗ ನನ್ನದು ಆ ರೀತಿ ಇತ್ತು ಅಂದರೆ ಕೆಲವರು ಈ ಗೋರ್ಮೆಂಟಲ್ಲಿ ಮಾಡುವ ಒಂದು ಆಪ್ರೇಷನ್ನಾಗಲಿ ಏನಾದರೂ ಒಂದು ಪ್ರೈವೇಟಲ್ಲಿ ಮಾಡುವುದು ಮಾತಾಡುವಾಗ ಅವರು ಹೇಳ್ತಾರೆ ಎಂಥ ಅಂದರೆ ಈ ಆಯುಷ್ಮಾನ್ ಕಾರ್ಡಿದ್ದು ಕಾರ್ಡಿಂದು ನಾವು ಇದು ಮಾಡಿದರೆ ಗೋರ್ಮೆಂಟಲ್ಲೇ ಮಾಡಬೇಕು ಇಲ್ಲಾಂದ್ರೆ ಅದು ಡಾಕ್ಟ್ರು ಒಂದು ನಮಗೆ ಕೂಡ ಒಂದು ಆಸೆ ಉಂಟು ಅಂದರೆ ಜೀವದ ಒಂದು ಭರವಸೆ ಇರುವುದಿಲ್ಲ ಆ ರೀತಿಯಾಗಿ ಅವರಲ್ಲಿ ನಾವು ಕೇಳಿಕೊಂಡಾಗ ಅವರು ಹೇಳ್ತಾರೆ ಎಂಥ ಅಂದರೆ ಅವರು ಹೇಳ್ತಾರೆ ನೀವು ನಾವು ಮಾಡುವುದಲ್ಲ ಅದು ನಮ್ಮ ಸ್ಟೂಡೆಂಟ್ ಮಾಡುವುದು ಇಲ್ಲಿಯಾದ್ರೇ ಅಂದರೆ ಧರ್ಮದ ನಿಮಗೆ ಬರುವ ಆಯುಷ್ಮಾನ್ ಕಾರ್ಡಿಂದ ಬರುವಂಥ ಬಂದರೆ ಹಣ ಅದು ನಮಗೆ ಮಾಡುವುದಲ್ಲ ನಾವು ಇರುವುದಿಲ್ಲ ಅಂದರೆ ನಮ್ಮ ಸ್ಟೂಡೆಂಟಿನವರು ಮಾಡ್ತಾರೆ ನಾವು ಇರುವುದಿಲ್ಲ ಅಂತ್ಹೇಳ್ತಾರೆ ಆಗ ನಮಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಅಂದರೆ ಸ್ಟೂಡೆಂಟ್ ಅಂದರೆ ಕಲಿಯುವುದು ಕಲ ಕಲಿತ ಪೂರಾ ಕಲ ಕಲಿತು ಆದವರಲ್ಲ ಇನ್ನು ಅರ್ಧರ್ಧ ಕಲಿತು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಜೀವದ್ದೊಂದು ಆಸೆ ಯಾರಿಗೂ ಕೂಡ ಇರ್ತದೆ ಆ ರೀತಿ ಇರುವಾಗ ನಮಗೆ ಸ್ವಲ್ಪ ಹೆದರಿಕೆ ಆಗ್ತದೆ ನಮಗೆ ಬೇಡಪ್ಪ ಆ ರೀತಿಯದ್ದು ಯಾರಾದರೂ ಒಳ್ಳೆಯ ಡಾಕ್ಟ್ರು ಇದ್ದರೆ ಹಣ ಹೋದ್ರೂ ಮತ್ತೆ ಎಂಥಾದರು ಜೀವನ ಮಾಡಿ ಎಂಥಾದರು ದುಡಿದಾದರೂ ಇದೇ ಈ ಈ ರೀತಿಯೆಲ್ಲ ಸಮಸ್ಯೆ ಬರ್ತದೆ ನಾನು ಹೇಳುವುದೇನಂದ್ರೆ ಒಳ್ಳೆಯ ಒಂದು ಒಂದು ಆರೋಗ್ಯಕರವಾದ ಒಂದು ಒಂದು ಮನುಷ್ಯ ಒಂದು ಇದ್ದರೆ ಆಗಲಿಕ್ಕೆ ಎಂಥ ಗೊತ್ತುಂಟ ಒಂದು ಮಾ ಮನಸ್ಸಿನ ಇದೇ ಕಾರಣ ಅದು ನಮಗೆ ಆ ಎಂಥ ಆರೋಗ್ಯ ಕೆಟ್ಟು ಹೋದ್ರೂ ಕೂಡ ಮನುಷ್ಯ ಎದುರು ಎದುರಿನ ಮನುಷ್ಯ ಮಾತಾಡುವುದು ಕೇಳಿ ಅಂದರೆ ಒಂದು ಡಾಕ್ಟರಾಗಲಿ ಒಂದು ಸಿಸ್ಟರಾಗಲಿ ಯಾರು ಆಗಲಿ ಅವರು ಮಾತಾಡುವುದು ಕೇಳಿ ಅರ್ಧ ನಮ್ಮ ಇದು ರೋಗ ದೂರ ಆಗಿರು ಆ ದೂರ ಆಗ್ತದೆ ಅದು ನಮಗೆ ಕೂಡ ಖಂಡಿತ ಇದು ತಿಳಿದಿರುವ ಹಾಗೆ ಅನಿಸ್ತದೆ ಅಂದರೆ ಆ ರೀತಿ ನಾವು ಮಾತಾಡುವಾಗ ನಾವು ಕೂಡ ಒಂದು ಮಾತಾಡುವಾಗ ಸಹ ಒಬ್ಬರತ್ತಿರ ಆ ರೀತಿ ಮಾಡಿ ಮಾತಾಡಿದರೆ ಅವರ ಯಾವುದು ಟೆನ್ಷನ್ ಇದ್ದರೂ ಕೂಡ ಸ್ವಲ್ಪ ಹೋಗ್ತದೆ ಅಂದರೆ ಈ ರೀತಿಯ ಒಂದು ವ್ಯವಸ್ಥೆ ಆಗಬೇಕು ಎಲ್ಲರೂ ಗ್ರಾಮೀಣ ಪ್ರದೇಶ ಆಗಲಿ ಅಥವಾ ನಗರ ಎಂತಹದಿದ್ದರೂ ಕೂಡ ನಮಗೂ ಒಳ್ಳೆಯ ರೀತಿಯಲ್ಲಿ ಈ ಇದು ಇದ್ದರೆ ನನಗೆ ನಮಗೆ ಎಲ್ಲರಿಗೂ ಒಂದು ಇದಾಗ್ಬೋದು ಅಂದರೆ ಹೋಗಿ ನಾವು ಎಲ್ಲಿ ಒಂದು ಆರೋಗ್ಯವಾಗಿರಲಿಕ್ಕೆ ಒಂದು ಎಲ್ಲಿ ಹೋದ್ರೂ ನಾವೊಂದು ಇದು ಟ್ರೀಟ್ಮೆಂಟ್ ತೆಗೆದುಕೊಂಡ್ರು ಕೂಡ ಅದು ಒಳ್ಳೆಯ ರೀತಿ ಸಫಲ ಆಗಬೇಕು ಅಂತ ನನ್ನದು ಒಂದು ಇತ್ತು ಈ ರೀತಿ ನನ್ನ ಅನಿಸಿಕೆಯನ್ನು ಮುಂದಿಟ್ಟೆ ಮತ್ತೆ

ಆರಿಸಿ